ನಮ್ಮ ಪ್ರದೇಶದಲ್ಲಿರುವ ಜನಪ್ರಿಯ ಶಾಲೆ ಯಾವುದು ಮತ್ತು ಅದರ ವಿಶೇಷತೆಯನ್ನು ಹೇಳಿ ಅಂತ ನಮ್ಮ ಪ್ರದೇಶದಲ್ಲಿ ಸಂತ ಜೋಸೆಫರ ಶಾಲೆ ಜನಪ್ರಿಯವಾದ ಶಾಲೆ ಅದರ ವಿಶೇಷತೆ ಏನಂದರೆ ಯಾವುದೇ ಜಾತಿ ಧರ್ಮದ ಮಕ್ಕಳು ಆ ಶಾಲೆಗೆ ಬರ್ಬೊದು ತಾನಿಷ್ಟಪಟ್ಟಂತೆ ಕಲಿಬೋದು ಅದ್ರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಗಳನ್ನು ಕಲಿಸುವಂಥದ್ದು ಜೊತೆಗೆ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸುವುದು ಕೇವಲ ಶಿಕ್ಷಣಕ್ಕೆ ಒತ್ತಾಯ ನಿ ಕೊಡದೆ ಒತ್ತನ್ನು ನೀಡದೆ ಅವರಿಗೆ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಕ್ರೀಡೆ ಹಾಡಾಡುವುದು ಚಿತ್ರ ಬಿಡಿಸುವುದು ಈ ರೀತಿ ಮಕ್ಕಳಲ್ಲಿರುವಂತಹ ಕೌಶಲ್ಯಗಳನ್ನು ಹೊರಹಾಕೋದಕ್ಕೆ ಪ್ರೇರೇಪಣೆ ನೀಡುತ್ತದೆ ಮಕ್ಕಳು ಕಲಿತು ತನ್ನ ಕಾಲಮೇಲೆ ತಾ ನಿಲ್ಲಬೇಕು ಅನ್ನುವಂಥದ್ದನ್ನು ಕಲ್ಸ್ಕೊಡಲಿಕ್ಕೆ ಈ ಶಾಲೆ ಜನಪ್ರಿಯವಾಗಿದೆ ಅಲ್ಲಿನ ಶಾಲೆಯಲ್ಲಿ ನೀಡ್ತಿರುವ ಶಿಕ್ಷಣ ಗುಣಮಟ್ಟದ ಬಗ್ಗೆ ತಮಗೆ ಸಂತೃಪ್ತಿ ಇದೆಯಾ ಹೌದು ಇದೆ ದೊಡ್ಡ ದೊಡ್ಡ ನಗರಗಳಿಗಿಂತ ಸ್ವಲ್ಪ ತೃಪ್ತಿ ಕಡಿಮೆ ಯಾಕಂದರೆ ನಗರ ಶಾಲೆಗಳಲ್ಲಿ ಮಕ್ಕ್ಳಿಗೆ ಏನ್ಮಾಡ್ತಾರ ಅವರು ಇವಾಗ ಮಕ್ ಇಲ್ಲಿ ಕೇವಲ ಪಠ್ಯಪುಸ್ತಕ ಸಂಬಂಧಪಟ್ಟಿದ್ದ ಮಾತ್ರ ಕಲ್ಸ್ತಾರೆ ಆದ್ರೆ ನಗರಗಳಲ್ಲಿ ಹಾಗಲ್ಲ ಮಕ್ಕಳಿಗೆ ಸ್ಮಾರ್ಟ್ ಫೋನ ಮುಖಾಂತರ ಅಥವಾ ಕಂಪ್ಯೂಟರ್ ಮುಖಾಂತರ ತಂತ್ರಜ್ಞಾನಗಳ ಬಳಕೆಯಿಂದ ಮಕ್ಕಳಿಗೆ ಕಲಿಕೆಯನ್ನು ನೀಡ್ತಾರೆ ಆದರೆ ಇಲ್ಲಿ ಪು ಪಠ್ಯಪುಸ್ತಕಕ್ಕೆ ಸಂಬಂಧಿತ ಪಠ್ಯದ್ದು ಮಾತ್ರ ಕಲ್ಸ್ಕೊಡ್ತಾರ ಅದರ ಕಡಿಂದು ಆ ಒಂದು ವಿಷಯಕ್ಕೆ ಇಲ್ಲಿ ಸ್ ಸ್ವಲ್ಪ ತೃಪ್ತಿ ಕಡಿಮೆ ಅದಕ ಅದರಿಂದ ನಗರಗಳಲ್ಲಿ ಏನ್ಮಾಡ್ತದೆ ಅಂದ್ರೆ ವಿವಿಧ ರೀತಿಯ ಮಕ್ಕಳಿಗಿ ಸ್ಮಾರ್ಟ್ ಫೋನಲ್ಲೇ ಕಲಿಲಕ್ಕ ಅವಕಾಶ ಮಾಡಿಕೊಳ್ಳುತ್ತದೆ ತಂತ್ರಜ್ಞಾನಗಳ ಮೂಲಕನೆ ಕಲಿತಾರ ಮತ್ತು ಈ ಗುಣಮಟ್ಟದ ಶಿಕ್ಷಣ ಏ ರೀತಿ ಅಂತ ಅಂದರೆ ಮಕ್ಕಳು ಶಿಕ್ಷಣ ಅಂದರೆ ಕೇವಲ ಓದು ಬರಹ ಕಲಿತು ಅವು ತನ್ನ ಅಂಕಗಳನ್ನ ಪಡೆಯುವುದಲ್ಲ ಅದ್ರ ಜೊತೆಗೆ ಮಕ್ಕಳ ಜ್ಞಾನಮಟ್ಟ ಎಷ್ಟು ಮಕ್ಕಳು ಓದೋದ್ರಲ್ಲಿ ಬರುವುದ್ರಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು ಯಾರದೋ ಒತ್ತಾಯ್ದಿಂದ ಓದುವಂಥದ್ದಲ್ಲ ಈ ಶಿಕ್ಷಣ ಕೂಡ ಅದೇ ಗುಣಮಟ್ಟದ ಶಿಕ್ಷಣ ಅಂದ್ರೆ ಹೊಸದೊಸದು ಕ್ರಿಯಾಶೀಲವಾಗಿ ಕಲಿಯುವಂಥದ್ದು ಸೃಜನಶೀಲವಾಗಿ ಹೊಸದು ಹೊಸದು ಹುಡುಕುವುದು ತನ್ನ ಬುದ್ದಿಮಟ್ಟಕ್ಕಿಂತ ಹೆಚ್ಚಾಗಿ ಯೋಚಿಸಿ ಗುಣಮಟ್ಟದ ಶಿಕ್ಷಣವನ್ನು ಕಲಿಯುವಂಥದ್ದು ನಗರ ಶಾಲೆಗಳ್ಗಳಲ್ಲಿ ಉತ್ತಮವಾಗಿ ಶಿಕ್ಷಣವನ್ನ ನೀಡ್ತಾರೆ ಮಕ್ಕಳಿಗ್ ಓದೋದ್ರಲ್ಲಿ ಇಲ್ಲೇನು ಮಾಡ್ತಾರ ಅಂದ್ರೆ ಕಂಠಪಾಠ ಮಾಡಸ್ತಾರೆ ಕಂಠಪಾಠ ಮಾಡುದ್ರಿಂದ ಮಕ್ಕಳು ಏನೈತರ ಕಂಠಪಾಠ ಮಾಡೋದು ಒಳ್ಳೆಯದೇ ಆದ್ರೆ ಮಕ್ಕಳು ಕಲಿಕೆಗೆ ಏನು ಮಾಡ್ತಾರ ರಟ್ಟ ಹೊಡ್ದಿ ಕಲಿಬೇಕಲ್ಲ ಅಂತಂದು ಆಸಕ್ತಿ ಕೊಡ್ತ ಆದರೆ ರಟ್ಟ ಹೊಡ್ದೆ ಮಕ್ಕಳು ತನ್ನ ಜ್ಞಾನಮಟ್ಟ ಏನ್ಮಾಡ್ತಾರ ಕಡಿಮೆ ಮಾಡ್ಕೊತಾರ ಅಂದ್ರೆ ಒಣ ಬಾಯಿಪಾಠ ಮಾಡೊಪ್ಪಸೋದು ಆದರೆ ತನ್ನ ಸಾಮರ್ಥ್ಯ ಏನು ಪೆಳ್ಳಲ್ದಲ್ಲಿ ಯಾವಾಗ ನಾವು ನೋಡಿ ಕಲಿತೇವಲ್ಲ ಮಕ್ ಕಲ್ಲು ತನ್ನ ಸ್ವಇಚ್ಛೆದಿಂದ ಕಲ್ತಿರ ಹೊಸ ಹೊಸದು ಹೊಸದೊಸದು ಹುಡ್ಕೋಳಕ್ ಸಾಧ್ಯ ಐತದ ಅದ್ರ ಕಡಿಂದು ಗುಣಮಟ್ಟ ಶಿಕ್ಷಣ ಬೆಳಿಬೇಕು ಅಂದರೆ ಮಕ್ಕಳು ಏನು ಮಾಡಬೇಕು ಕಲಿಕೆಗೆ ಹೆಚ್ಚು ಒತ್ತು ನೀಡ್ಬೇಕು ಆದಷ್ಟು ಓದೋದಕ್ಕೆ ಪ್ರಯತ್ನ ಮಾಡ್ಬೇಕು ಓದು ಓದಿದ್ದು ನೆನ್ಪಿಟ್ಕೊಬೇಕು ಓದುತ್ತಾ ಹೋದಂತೆ ನಮ್ದು ಏನು ಐತದ ಜ್ಞಾನ ಅಭಿವೃದ್ಧಿ ಐತದ ಜ್ಞಾನದ ಜೊತೆಗೆ ನಮಗೆ ಕಲಿಯೋದಕ್ಕೆ ಆಸಕ್ತಿದದು ಆಸಕ್ತಿಯನ್ನು ಹುಟ್ಟತದ ಇದರಿಂದ ಈ ನಗರ ಪ್ರದೇಶದ ಶಿಕ್ಷಣವು ಇನ್ನು ನಮ್ಮದು ಗ್ರಾಮದಲ್ಲಿರುವಂಥದ್ಕಿಂತ ಉತ್ತಮವಾಗಿರತ್ತಂತ ಹೇಳೋಕ್ಕೆ ಬಯಸ್ತೇನೆ